ಹಲೋ ರೀ ಸರ್ ನಮಸ್ಕಾರ ನೀವು ಕಾಮತ್ ಹೋಟೆಲ್ದವ್ರು ಇದ್ದೀರ್ರೀ ಸರ್ ಸರ್ ನಮ್ಗೆ ಆರ್ಡರ್ ಮಾಡೋದಿತ್ರಿ ನಿಂಬಲ್ಲಿ ಯಾವ್ಯಾವ ರೀತಿಯ ಅಡುಗೆಗಳು ಇವೆ ರೀ ನಿಂಬಲ್ಲಿ ನಮ್ಗೆ ರೀ ಅನ್ನ ಸಾರು ಚಪಾತಿ ರೊಟ್ಟಿ ಉಪ್ಪಿಟ್ಟು ಇವೆಲ್ಲ ಬೇಕಾಗ್ಯದ್ರಿ ಸರ್ ಒಂದು ಹತ್ತು ಜನದ ಪ್ಯಾಕೇಜ್ ಬೇಕು ರೀ ಸರ್ ಸಣ್ ಮಕ್ಕಳು ಅರ ಅವ್ರಿಗೆ ಉಪ್ಪಿಟ್ಟು ಸಿಗ್ತದೇನ್ರಿ ನಿಮ್ಮ ಹತ್ರ ದೊಡ್ಡ ವಯಸ್ಸಾಗಿನವ್ರಿಗೆ ಅನ್ನ ಚಪಾತಿ ರೊಟ್ಟಿ ಎಲ್ಲ ಕೂಡ ಬಿಸಿದಾಗೆ ಇರ್ಬೇಕು ಸರ್ ಇನ್ನು ನಾವು ಬರೋದಕ್ಕೆ ಎರಡು ಗಂಟೆ ಹತ್ತದದ್ರೀ ನಿಂಬಲ್ಲಿ ಇನ್ನು ನಾವು ಆರ್ಡರ್ ಕೊಟ್ಟಿದ್ದೇವೆ ಅಂದು ನೀವು ಮುಂಜಾನೆದೆಲ್ಲ ಕೊಡ್ಲಿಕ್ಕಿಲ್ಲರಿ ನಿಂಬಲ್ಲಿ ಇವಾಗ ಬಿಸಿ ಬಿಸಿ ಆಗಿದ್ದೇ ನಮಗೆ ಬೇಕಾಗ್ಯದೆ ಸರ್ ನಾವು ದಸರ ರಜೆಗಂತ ಊರಿಗೆ ಹೋಗಿದ್ದೆವು ಬೇರೆಲ್ಲ ಹೋಟೆಲ್ಗಳು ನೋಡಿದ್ದೆವು ಎಲ್ಲ ಬಂದ್ ಅವರಿ ಈಗ ಎಲ್ಲಿ ಹವೆ ಮಳೆ ಹೊಂಟದಲ್ಲ ಅದ್ರ ಕಡಿಂದು ಯಾವ್ದು ಭೀ ಹೋಟಲ್ ತೆರೆದಿಲ್ಲ ನಿಮ್ಮದು ಹೋಟಲ್ ತೆರ್ದಿರ್ತದೆ ಅಂತ ನಮಗೆ ಗೊತ್ತಾಯಿತು ಅದು ಕಡಿಂದು ನಿಮಗೆ ಕಾಂಟಾಕ್ಟ್ ಮಾಡಿದ್ದೆವು ಸರ್ ಮತ್ತು ನಿಂಬಲ್ಲಿ ನಾವು ಬರೋದು ಇನ್ನೂ ಒಂದು ಎರಡು ಗಂಟೆ ಆಗ್ಬೋದು ನಾವು ಇವಾಗೆ ಹೇಳಿಕ್ಕಿದೆವು ನೀವಂಬೊದಿಲ್ಲ ರೆಡಿ ಮಾಡಿಕ್ಕಿರಿ ನಿಮ್ಮದು ಡೆಲಿವರಿ ಬಾಯ್ ಯಾವಾಗ ಬರ್ತಾನೆ ನಮ್ಮ ನಾವು ಪ್ಲೇಸ್ ನಿಮ್ಗೆ ವಾಟ್ಸ್ಯಾಪ್ ಮಾಡ್ತೇವೆ ನಿಮ್ಮಲ್ಲಿ ಇನ್ನೂ ಕೆಲಸ ಮಾಡೋರು ಯಾರ್ಯಾರು ಇರ್ತಾರೆ ಅವ್ರಿಗೆ ಭೀ ನಾವು ಟೈಮಿಂಗ್ ನೀವು ಅವ್ರ ನಂಬರ್ ಕೊಟ್ಟಿರಿ ಅಂದ್ರೆ ಅವರಿಗೆ ಹೇಳ್ತೇವೆ ಅಜ್ಜಿದೇರಿಗೆ ಇಬ್ಬರು ಅಜ್ಜಿದೇರರ ಅವರಿಗಂಬದಿಲ್ಲ ಬಿಸಿ ಅಡ್ಗೆ ಮಾಡಿಕ್ಕರಿ ನಾನು ಒಂದು ನಾಲ್ಕು ಜನ ಮಕ್ಳು ಅರ ಅವ್ರಿಗಂಬದಿಲ್ಲ ಉಪ್ಪಿಟ್ಟು ಮತ್ತು ದೋಸೆ ಇಡ್ಲಿ ಇದ್ದರೆ ಮಾಡಿಕ್ಕಿರಿ ಇನ್ನು ಎರಡು ಬಿರ್ಯಾನಿ ಮಾಡಿಕ್ಕಿರಿ ಮತ್ತು ಇನ್ನೂ ಎರಡು ಚಾಯಿ ಮತ್ತು ವಾಟರು ಅವೆಲ್ಲ ರೆಡಿ ಮಾಡಿಕ್ಕಿರಿ ಸರ್ ಮಳೆ ಒಂದು ವೇಳೆ ಕಡಿಮೆ ಇದ್ದರೆ ನಾವೇ ಹೋಟಲ್ಗೆ ಬರ್ತೇವೆ ಇಲ್ಲಾಂದರೆ ನೀವು ನಾವು ಕೊಟ್ಟಿದ್ದ ಅಡ್ರೆಸ್ರಿಗೆ ಬಂದು ನಮಗೆ ಕೊಡ್ಬೋದು ದಸರಾ ಹಾಲಿಡೇ ಕಡಿಂದು ಹೋಗಿದ್ ಕಡೆದು ನಮಗೆ ಎಲ್ಲೂ ಆಹಾರ ಸಿಗ್ತಾ ಇಲ್ಲ ಸರ್ ಎಲ್ಲ ಹೋಟೆಲ್ಗಳು ಮುಚ್ಚಿದೆ ಅದ್ರ ಕಡಿಂದು ನಿಮ್ದು ಒಂದೇ ಹೋಟಲ್ಲು ಓಪನ್ ಇರ್ತದಂತ ಅದ್ರ ಕಡೆ ನಾವು ನಿಮಗೆ ಕೇಳತ್ತಿದೆವು ಈ ಅಡ್ರೆಸ್ಸಿಗೆ ಬಂದು ನಮ್ಗೆ ಆಹಾರವನ್ನು ಕೊಡ್ತೀರಿ ಸರ್ ನಾನು ನಿಮ್ಮದು ಹೋಟಲ್ ಈಗ ಸದ್ದು ಎಲ್ಲದರೀ ರೈಲ್ವೇ ಸ್ಟೇಷನ್ನು ಸ್ಟಾಪ್ ಹತ್ತಿರ ಬೀದರಿಗೆ ಬಂದು ತಲುಪ್ಲಕ್ಕ ನಮಗೆ ಇನ್ನೂ ಒಂದು ಗಂಟೆ ಆಗ್ಬೋದು ಸರ್ ಸದ್ಯಕ್ಕೆ ನಾವು ಇವಾಗ ಹೈದ್ರಾಬಾದಲ್ಲಿ ಇದ್ದೇವೆ ಹೈದ್ರಾಬಾದಿಂದ ಇನ್ನೂ ಎರಡು ತಾಸು ಆಗ್ಬೋದು ಅದ್ರ ಕಡಿಂದು ನೀವು ರೈಲ್ವೇ ಸ್ಟಾಪ್ನಲ್ಲಿ ಬೀದರ್ಗೆ ತಕೊಂಡು ಬರ್ರಿ ನಾವು ಅಲ್ಲಿ ಬಂದು ತಕೋತ್ತೇವೆ ಸರ್ ನಿಂಬಲ್ಲಿ ಯಾವ್ಯಾವು ಆಹಾರವ ನೋಡಿರಿ ಅನ್ನ ಬೇಳೆಸಾರು ಎಲ್ಲ ಬಿಸಿದಾಗ ಇರ್ಬೇಕು ಸರ್ ಯಾವುದು ಕೂಡ ತಣ್ಣದಿರ್ಬಾರ್ದು ಯಾಕಂದ್ರೆ ವಯಸ್ಸಾಗಿದ್ದವ್ರು ಕೂಡ ಅರ ಅವರು ಅವ್ರಿಗೆ ಭೀ ಬಿಸಿ ಬಿಸಿದ್ದೇ ಬೇಕು ಮಕ್ಕಳು ಇನ್ನೂ ಸಣ್ಣವ್ರು ಅರ ಅವ್ರ ಕಡಿಂದು ಅವ್ರಿಗೆ ಭೀ ಬಿಸಿ ಅವ್ರು ಭೀ ಊಟ ಮಾಡುವಾಗ ಬಿಸಿಯಾಗೇ ಇರಬೇಕು ಮಳೆ ಬರೋ ಕಾರಣ ನೀವಂಬೊದಿಲ್ಲ ಇಲ್ಲಿ ನಾವು ಹೇಳಿನ ಪ್ಲೇಸ್ಗೆ ತಂದು ಕೊಡಿರಿ ಮಳೆ ಬರ್ತಾ ಇಲ್ಲ ಸರಿಯಾಗಿ ಅದ್ರ ಕಡಿಂದು ನೀವು ನಿಮ್ಮದು ಆಹಾರವನ್ನು ನಾವು ಹೇಳೋ ಪ್ಲೇಸಿಗೆ ತಂದು ಕೊಡಿರಿ ನಿಮ್ದು ಬರುವಂಥ ಅಮೌಂಟನ್ನು ನಾನು ಆನ್ಲೈನಾಗೇ ಇದು ಮಾಡ್ತೇನ್ರಿ ಅದ್ರ ಕಡಿಂದು ನೀವಂಬೊದಿಲ್ಲ ಏನು ಎಷ್ಟು ರೆಡಿ ಮಾಡಿದೆ ಅದು ಪ್ಯಾಕೇಜ್ ಬಂದು ನಮ್ಗೆ ವಾಟ್ಸ್ಯಾಪ್ ಮಾಡಿರಿ ಅಲ್ಲಿ ಬಂಡ ಮೇಲೆ ನಾವು ಲೇಟ್ ಮಾಡ್ಬಂದ್ರೂ ನಮಗೆ ಹಸು ತಕ್ಕೊಂಡು ತಡ್ಕೋಳ್ಳೋಕಾಗ್ತಿಲ್ಲ ಅದ್ರ ಕಡಿಂದು ನಾವು ಮನೆ ಹೋಗಿ ಮಾಡ್ಕೊಬೇಕಾದರೆ ಲೇಟ್ ಆಯ್ತದ್ರಿ ಸಣ್ ಸಣ್ ಮಕ್ಕಳು ಅರ ಅವರಿಗೆಲ್ಲ ಊಟ ಟೈಮಿಂಗ್ ಬೇಕಾಯ್ತದೆ ಅದ್ರ ಕಡಿಂದು ನಾವು ನಿಮ್ಮ ಹತ್ತಿರ ಸಿಗ್ತದಂದು ಆನ್ಲೈನ ಅದ್ರ ಕಡಿಂದು ಆರ್ಡರ್ ಮಾಡ್ಲತ್ತಿದೆವು ಸರ್ ನೀವಂಬೊದಿಲ್ಲ ನಮ್ಗೆ ಆದಷ್ಟು ಬೇಗನೆ ನಾವು ಕೊಟ್ಟಿದ್ ಟೈಮಿನ್ಕಿಂತ ಬಿಫೋರೆ ನೀವು ನಮ್ಗೆ ತಂದುಕೊಡ್ರಿ ಹಾಂ ನ ನೀವು ನಿಮ್ಮದು ಡೆಲಿವರಿ ಬಾಯ್ಗೆ ಅಡ್ವಾನ್ಸ್ ನಿಂದಿರ್ಸ್ರಿ ಸರ್ ನಾವು ಅವ್ರ ಹತ್ತಿರ ಹೋಗಿ ತಕೊಳ್ತೇವೆ ನಾವು ಇನ್ನೂ ಒಂದು ಎರಡು ಗಂಟೆ ಒಳಗೆ ಬರ್ಬೋದು ಸರ್ ಅದು ಕಡಿಂದು ನಿಮ್ಮ ಟೈಮೇನವ ಅದರಲ್ಲಿ ನಮ್ಗೆ ನಾವು ಬರೋದಕ್ಕಿಂತ ಮುಂಚೆ ನಿಮಗೆ ಕಾಲ್ ಮಾಡಿ ಹೇಳ್ತೇವೆ ಬಸ್ ನಾವು ಒಂದು ಹತ್ತು ಜನದ್ದು ಊಟ ಸಿದ್ಧವಾಗಿರಲಿ ಸರ್ ನ್ಯಾ ಅಡ್ರೆಸು ನಾವು ಈಗ ಸದ್ಯಕ್ಕಂಬೋದಿಲ್ಲ ಜಹೀರಾಬಾದ್ ತನ್ಕ ಇದ್ದೇವೆ ಸರ್ ಅಲ್ಲಿ ಇನ್ನೂ ಒಂದು ತಾಸು ನಿಮ್ದು ಹತ್ತಿರ ಬರ್ಬೋದು ಅದರ ಕಡಿಂದು ನಿಮ್ಮ ಹತ್ತಿರ ಯಾವ್ಯಾವುವು ನಾವು ಆರ್ಡರ್ ಮಾಡಿದ್ದೇವಲ್ಲ ಸರ್ ಅದೆಲ್ಲ ನಿಮ್ಮಲ್ಲಿ ಸಿದ್ಧಪಡಿಸಿದ್ದು ನಮಗಂಬೊದಿಲ್ಲ ಮುಂಚಿತವಾಗಿಯೇ ಹೇಳಿ ಪ್ಯಾಕಿಂಗ್ ಸರಿಯಾಗಿ ಮಾಡಿ ಸರ್ ಆ ಪ್ಯಾಕಿಂಗ್ದಾಗೆ ಯಾವುದು ಭೀ ಮಿಸ್ಟೇಕ್ ಇರಬಾರ್ದು ಅದ್ರ ಜೊತೆಗೆ ಮಕ್ಕಳಿಗೆ ಸರಿ ಪ್ಯಾಕಿಂಗುಯ್ ನೀರು ಈರುಳ್ಳಿ ನಿಂಬೆಕಾಯಿ ಅದರದೆಲ್ಲ ಸರಿಯಾಗಿ ಕಳಿಸ್ಕೊಡ್ರಿ ಜೊತೆಗೆ ನೀವು ಹೇಳಿದ್ದನ್ನು ನಮ್ಮ ಸ್ಥಳಕ್ಕೆ ತಲುಪಿಸ್ತೀರಂದು